ನಂಗೆ ಆಟ ಮತ್ತು ಪಾಠ ಅಂದ್ರೆ ಭಾರಿ ಇಂಪಾರ್ಟೆಂಟ್ ನಮ್ಮ ಹಳ್ಳಿಯಾಗೆ ಈ ಸ್ಪೋರ್ಟ್ಸ್ ಅಂತ ಬಂದ್ರೆ ಭಾರಿ ಇಂಪಾರ್ಟೆಂಟ್ ಕೊಡ್ತಾರೆ ಯಾಕೆಂದ್ರೆ ನಮ್ಗೆ ಕಾ ಈ ಸ್ಪೋರ್ಟ್ಸಿಂದ ಭಾರಿ ಲಾಭ ಐತೆ ಮೊದ್ಲಿಗೆ ನಾನು ಕ್ರಿಕೆಟೇ ಮೊದಲು ಹೇಳಬೇಕಂದ್ರೆ ನಮ್ಗೆ ಕ್ರಿಕೆಟ್ ಅನ್ನೋದು ಒಂದು ಇದು ಕ್ರೀಡೆ ಅನ್ನೊದು ಒಂದು ಶಿಸ್ತು ಕಲ್ಸ್ತತೆ ಮತ್ತೆ ಟೀಮ್ ವರ್ಕ್ ಮಾಡೋದು ನಿಯಮ ಹೆಂಗೆ ಪಾಲ ನಿಯಮ ಪಾಲ್ಸದು ಎಲ್ಲ ಕಲಿಸ್ಕೊಡ್ತತಿ ಇದು ನಮ್ಮ ಜೀವನ್ದಾಗೆ ಭಾರಿ ಹೆಲ್ಪ್ ಮಾಡ್ತತೆ ಮತ್ತೆ ನಮ್ಮ ಕ್ರೀಡೆಯಿಂದ ಮೈ ಎಲ್ಲ ಒಂಥರ ಗಷ್ಟು ಗಟ್ಟಿ ಪುಟ್ಟ ದಷ್ಟ ಪುಷ್ಟ ಆಕೈತೆ ಮತ್ತೆ ಅದರ ಥರ ಎಲ್ಲ ಮಾಡೋದರಿಂದ ಮೈಗೆ ವ್ಯಾಯಾಮಾಕತೆ ನಮ್ಮ ಆರೋಗ್ಯನು ಚೆನ್ನಾಗಿರ್ತತೆ ಮತ್ತಿನ್ನೊಂದೆಂದ್ರೆ ಕ್ರೀಡೆಯಿಂದ ನಮಗೆ ಗೆಲ್ಲೋದು ಸೋಲೋದು ಎರಡು ಕಲಿಸ್ತತೆ ಗೆದ್ದಾಗ ಖುಷಿ ಪಡೋದು ಸೋತಾಗ ಹೇಗೆ ಎದ್ದು ನಿಲ್ಲೋದು ಎಲ್ಲ ಕಲಿಸ್ಕೊಡ್ತತಿ ಯಾಕಂದ್ರೆ ಸೋತಾಗ ಸೋತಿಯಲಪ್ಪಾ ಇನ್ನು ನೆಸ್ಟಲ್ಲಿ ಟ್ರೈ ಮಾಡ್ಬೇಕು ಗೆಲ್ಬೇಕು ಮುಂದಿನ ಸಲ ಬಿಡ್ಬಾಡ್ದೇನೊ ಒಂದು ಚಟ ಹಠ ಬರ್ತೈತೆ ಅದೇ ರೀತಿ ಮತ್ತೆ ಕ್ರೀಡೆ ಕ್ರೀಡೆ ಅಂದರೆ ನಮ್ಮೂರ ಹೆಸರು ಹೆಸರು ಬರ್ತೈತೆ ನಮ್ಮೂರಿಗೆ ಹೆಸ್ರು ಬರ್ತೈತೆ ಅದೇ ನಮ್ಮೂರಿಗೆ ಹೆಸರು ಬಂದರೆ ಮತ್ತೆ ಹಾಗೆ ಆಡ್ಕ್ಯಂತ ಹೋದ್ವ್ಯಂದ್ರೆ ನಮ್ಮ ನಮ್ಮ ರಾಜ್ಯಕ್ಕು ಬರ್ತೈತೆ ನಮ್ಮ ರಾಜ್ಯಕ್ಕೂ ನಮ್ಮ ಕರ್ನಾಟಕದಿಂದ ಇಂಥ ಹಿಂಗೆ ಈ ಥರ ಹುಡುಗ ಹಿಂಗೆ ಆಡಿದ್ನಪ್ಪ ಅನ್ನೋ ಒಂದು ಹೆಸರು ಬರ್ತೈತೆ ಒಟ್ಟು ಊರಿನ ಜನಕ್ಕೆ ಆಮೇಲೆ ನಮ್ಮೂರಿನ ಜನ ಏ ನೋಡಪ್ಪ ನಮ್ಮೂರ ಹುಡುಗ ಹೀಗಾದ ಈ ಕ್ರೀಡೆ ಒಳಗೆ ಹಿಂಗೆ ಸಾಧನೆ ಮಾಡಿದ ನಮ್ಮೂರ್ಗೆ ಹೆಸರು ತಂದನಪ್ಪಾ ಅಂತಾರೆ ನಮ್ಮೂರ್ನಾಗೆ ಏನಪ್ಪ ಅಂತಂದ್ರೆ ಕಬಡ್ಡಿ ಕ್ರಿಕೆಟ ಪುಟ್ಬಾಲ್ ಕ್ರಿಕೆಟ್ ಅಂತು ಹೇಳೇಬಾಡ್ದು ಹಬ್ಬ ಅದು ಬಂತಂದ್ರೆ ಮಾಜಾ ಬಾರ್ಶ್ಬುಡ್ತಾರೆ ರಜೆ ಸಿಕ್ರೆ ಸಾಕು ಕ್ರಿಕೆಟ್ ಅಂತು ಹುಚ್ಗತಿ ಕ್ರಿಕೆಟ್ ಆಡ್ತೆವೆ ಆಮೇಲೇ ನಮ್ಮ ಸಮುದಾಯದ ಕ್ರೀಡೆ ಅಂತಂದ್ರೆ ಒಂಥರಾ ಹುಚ್ಚಿದ್ದಂಗೆ ಈ ಕ್ರೀಡೆ ಅಂತಂತ ಬಂದ್ರದ್ರಾಗೆ ಕ್ರಿಕ್ಕೆಟ್ಟು ಮತ್ತು ಖೋ ಖೋ ಇವಂತು ಬಂದ್ರೆ ಮುಗಿದೆ ಹೋಯಿತು ಸಂಜೆ ಈವ್ನಿಂಗ್ ಆಗದು ಒಂದೇ ತಡ ಸೀದಾ ತಗಂಡು ನಡಿರಲೆ ಬ್ಯಾಟು ಬಾಲ್ ತಗಂಡು ನಡಿರಲೆ ಆಡಕೋಗಣ ನಡಿಲೆ ಒಂಥರಾ ಹುಚ್ಚು ಅದಕ್ಕೆ ಮಕ್ಳು ಯಾವಾಗ್ಲು ಓದದ್ರಾಗೊಂದಲ್ಲ ಯಾವಾಗಲು ಕ್ರೀಡೆಯಾಗ್ಳಿರ್ಬುಕು ಯಾಕಂದ್ರೆ ಕ್ರೀಡೆ ಅಂತಂದ್ರೆ ಒಂಥರ ಮನ್ಷ್ಯಾಗೆ ಏನೋ ಒಂಥರ ಎನರ್ಜಿ ಏನರ ಆಡಾಕೆ ಪಾಡಾಕೆ ಹೋದೆಯಪ್ಪಾ ಅಂದ್ರೆ ಆಡಾಕೆ ಹೋಗಿ ಬಂತು ಕೈಕಾಲು ಮುಖ ತೊಕ್ಕೊಂಡು ಓದಾಕೆ ಕುಂತ್ಯಂಡ್ರೆ ಒಂಥರ ಒಂಥರ ಮಜಾಪ್ಪ ಅದು ಏನೋ ಒಂಥರ ಖುಷಿ ಏನೋ ಒಂಥರ ಸಂತಸ ಅದೇ ಏನಿಲ್ಲಪ್ಪ ಅಂತಂದ್ರೆ ಬರೀ ಓದೋದಂತಂದ್ರು ಬೋರ್ ಆಟ ಅನ್ನದು ಇರಲೇ ಬೇಕು ಮನ್ಷ್ಯಾಗೆ ಆಟ ಅನ್ನೋದು ಎಷ್ಟು ಇಂಪಾರ್ಟೆಂಟು ಹಾಗೆ ಓದೋದ್ನಾಗು ಅಷ್ಟೇ ಇಂಪಾರ್ಟೆಂಟ್ ಇರ್ಬೇಕು ಒಂಥರ ಏನಪ್ಪ ಅಂತಂದ್ರೆ ಕ್ರೀಡೆ ಅನ್ನೋದು ಎಲ್ಲರಿಗೆ ಕಲಿಸ್ಬೇಕನ್ನದು ಅದು ಒಂಥರ ನಮ್ದು ಕರ್ತವ್ಯ ಇದ್ದಂಗೆ